ನಾನು ಉದ್ಯೋಗಕ್ಕೆ ಉದ್ಯೋಗ್ಕಾಗಿ ನಾನು ಇವಾಗ ಎರ್ಡು ಸಾವಿರ್ದ ಇಪ್ಪತ್ತೆರಡ್ರಲ್ಲಿ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿದೆ ಬಿ ಕಾಮ್ ಕಂಪ್ಲೀಟ್ ಆಗೈತೆ ನಂದು ಕಂಪ್ಲೀಟ್ ಆದಮೇಲೆ ಇವಾಗ ಎಮ್ ಬಿ ಎ ಗೆ ಜಾಯ್ನ್ ಆಗಿದ್ದೀನಿ ಎಮ್ ಬಿ ಎ ಗೆ ಜಾಯ್ನ್ ಆಗಿದ್ದೀನಿ ಇವಾಗ ಎಮ್ ಬಿ ಎ ಮಾಡ್ತಾಯಿದ್ದೀನಿ ನಾನು ಆದ್ರಿಂದ ನನಗೆ ಜಾ ಉದ್ಯೋಗದಲ್ಲಿ ನನಗೆ ಆಂ ತುಂಬ ನಿರೀಕ್ಷೆಗೆ ತುಂಬ ನಿರೀಕ್ಷೆಗಳಿವೆ ಏಕೆಂದರೆ ನನಗೆ ಮೊದಲಿಗೆ ನನಗೆ ನನ್ನ ನನ್ನ ನಾನು ಮೊದಲಿಗೆ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ಅಂದರೆ ಇನ್ಫೊಮೇಷನ್ ಟೆಕ್ನಾಲಜಿ ಈ ಸೆಕ್ಟರ್ನಲ್ಲಿ ನನಗೆ ಜ ಕೆಲಸ ಬೇಕಾಗಿದೆ ಆ ಕೆಲಸ ಬೇಕಾದರು ಆ ಅದರಲ್ಲಿ ನನಗೆ ಹನ್ನೆರ್ಡು ಲಕ್ಷ ಪ್ಯಾಕೇಜ್ ಆದರೂ ಓಕೆ ಹನ್ನೆರ್ಡು ಲಕ್ಷ ಪ್ಯಾಕೇಜ್ ಆದರೆ ನನಗೆ ಹನ್ನೆರ್ಡು ಲಕ್ಷರುಪಾಯಿ ಕೇಳಿದ್ರೆ ನನಗೆ ಇಷ್ಟ ಆಗುತ್ತೆ ಏಕೆಂದರೆ ನಾನು ಎಲ್ಲ ಸಿ ಎಲ್ಲ ತರಗತಿಯಲ್ಲು ಎಲ್ಲದ್ರಲ್ಲು ಡಿಸ್ಟಿಂಕ್ಷನ್ನಿಂದ ಪಾಸಾಗಿದ್ದೀನಿ ಪಾಸಾಗಿದ್ರಿಂದ ಪಾಸಾಗಿರೊ ಜನ ನನಗೆ ಉತ್ತಮವಾದ ಕೆಲಸವನ್ನು ಕೆಲ್ಸ ಕೆಲಸ ಬೇಕೇ ಬೇಕು ನಮಗೆ ಐ ಟಿ ಸೆಕ್ಟ ನನಗೆ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ಬೇಡ ಅಂದರೆ ಅಂದರೆ ನಾನು ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ತೀನಿ ಗೌರ್ಮೆಂಟ್ ಜಾಬ್ಸ್ ಏನು ಅಂದರೆ ನಿನಗೆ ಉತ್ತಮವಾದ ಫ್ಯೂಚರ್ ಇರುತ್ತೆ ಫ್ಯೂಚರ್ ನಂಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಡ್ರೆ ಗೋರ್ಮೆಂಟ್ ಜಾಬಲ್ಲಿ ಬರುವ ನಿನಗೆ ಸಂಬಳ ಸಾಲದೇ ಇರಬೋದು ಬಟ್ ನಿನಗೆ ಲೈಫ್ ಟೈಮ್ ಸೆಕ್ಯುರಿಟಿ ಇರುತ್ತೆ ಲೈಫ್ ಟೈಮ್ ಸೆಕ್ಯುರಿಟಿ ಇರುತ್ತೆ ಆದ್ರಿಂದ ನಾನು ಗೋರ್ಮೆಂಟ್ ಕೆಲ್ಸವು ಅಪೇಕ್ಷೆಪಡ್ತೀನಿ ಅಪೇಕ್ಷೆಪಡ್ತೀನಿ ಈ ಐ ಟಿ ಸೆಕ್ಟರ್ಲೆಲ್ಲ ಏನಾಗುತ್ತೆ ಐ ಟಿ ಸೆಕ್ಟರ್ ಕೆಲ್ಸಗಳಲ್ಲಿ ಏನಾಗುತ್ತೆ ಅಂದರೆ ಅವು ಯಾವಾಗ ಬೇಕಾದರು ಕಂಪ್ನಿಗಳು ಕ್ಲೋಸ್ ಆಗಬೋದು ಏಕೆಂದರೆ ಅವು ಕಂಪ್ನಿಗಳು ಪ್ರೋಫಿಟ್ ಆ್ಯಂಡ್ ಲಾಸಲ್ಲೆ ನಿಂತಿರೋದು ಅದು ಆಕಸ್ಮಾತ್ ಆ ಕಂಪ್ನಿಗಳು ಲಾಸ್ ಆದರೆ ನಾವು ನಮ್ಮ ಜೀವನ ಜೀವ್ನಗಳು ಇದು ಬರಬೋದು ರೋಡಿಗೆ ಬರಬೋದು ಆದ್ರಿಂದ ನಾವು ಮೇಯ್ನಾಗಿ ತಿಂಕ್ ಮಾಡ್ಬೇಕಾಗಿರೊದೇ ಆ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಗೌರ್ಮೆಂಟ್ ಜಾಬ್ಸಲ್ಲಿ ನನಗೆ ಆಂ ಈ ಥರ ಇರಬೇಕು ಅಂತಿರುತ್ತೆ ನನಗೆ ನಾನೇನಾದ್ರು ಉದ್ಯೋಗಕ್ಕೋದ್ರೇ ಐ ಟಿ ಸೆಕ್ಟರಲ್ಲಿ ನನ್ನ ನಿರೀಕ್ಷೆ ಏನೆಂದ್ರೆ ನನಗೆ ಹನ್ನೆರ್ಡು ಲಕ್ಷ ಪ್ಯಾಕೇಜ್ ಇರಬೇಕು ಉತ್ತಮವಾದ ನನಗೆ ಕ್ಯಾಬಿನ್ ಇರಬೇಕು ಕ್ಯಾಬಿನ್ ಅಂದರೆ ಲೈಕ್ ನನ್ನೊಂದು ರೂಮ್ ಇರಬೇಕು ರೂಮಲ್ಲಿ ಎ ಸಿ ಇರಬೇಕು ಎಲ್ಲ ಇರಬೇಕು ಎ ಸಿ ಇರಬೇಕು ಮತ್ತು ನನಗೆ ಅಂತ ಒಂದು ಸಪ್ರೇಟ್ ಶಿಶ್ಟಮ್ ಇರಬೇಕು ಮತ್ತು ನನಗೆ ಅಂತ ಅಸಿಸ್ಟೆಂಟ್ ಪಿ ಎ ಮತ್ತು ಅಸಿಸ್ಟೆಂಟ್ ಪಿ ಎ ಮತ್ತು ನಾ ಅವ್ನು ನಾನು ಹೇಳಿದ ಕೆಲಸ ಎಲ್ಲ ಅವ್ನು ಮಾಡಬೇಕು ಈ ಥರವಾದ ಅಕೌಂಟ್ಸ್ ರೀತಿ ಎಲ್ಲ ಕೆಲಸಗಳನ್ನು ನಾನು ನಿರೀಕ್ಷೆ ನಿರೀಕ್ಷೆಪಡ್ತೀನಿ ಅದು ಅದು ಮತ್ತು ಉತ್ತಮದ ಒಳಗಡೆ ಎಲ್ಲ ವರ್ಕುಟಿನ್ ಕಂಪ್ನಿ ಇನ್ಫಾಸ್ಟ್ರಕ್ಚರ್ ಇರಬೇಕು ಮತ್ತು ಕಂಪ್ನಿಯಲ್ಲಿ ಎಲ್ಲ ಥರದ ಎಲ್ಲ ಥರದ ವ್ಯಕ್ತಿಗಳನ್ನು ನಾವು ನೋಡಬೇಕು ಅವಾಗ ನಾವು ಬೆ ಉತ್ತಮವಾಗಿ ಬೆಳವಣಿಗೆ ಆಗಬಹುದು ಇನ್ನು ಗೋರ್ಮೆಂಟ್ ಬಂದರೆ ಅವ್ರು ಎಲ್ಲಿ ಹಾಕ್ತಾರೋ ನನಗೆ ಗೊತ್ತಿರೋಲಲ್ಲ ಏನು ನನ್ಗೆ ಇವಾಗ ಪೋಸ್ಟಿಂಗ್ ಎಲ್ಲಾಗುತ್ತೊ ಅಲ್ಗೆ ಹೋಗ್ಬೇಕು ಈಗ ನಾವು ಹಳ್ಳಿಗೆ ಪೋಸ್ಟಿಂಗ್ ಹಾಕಿದ್ರು ಹೋಗ್ಬೇಕು ಆದ್ರಿಂದ ನಾನು ಗೋರ್ಮೆಂಟ್ ಜಾಬೇ ಪ್ರಿಫರ್ ಮಾಡೊದು ಬಟ್ ಆದ್ರೂ ನನಗೆ ಇದಿಷ್ಟ ಐ ಟಿ ಸೆಕ್ಟರ್ ಜಾಬು ಐ ಟಿ ಸೆಕ್ಟರ್ ಜಾಬಲ್ಲಿ ಈ ಥರ ನಾನು ನಿರೀಕ್ಷೆಪಡ್ತೀನಿ